ಹಲೋ ಸರ್ ನಮಸ್ತೆ ಅದು ನಿನ್ನೆ ದಿವಸ ತೋರ್ಸ್ಕೊಂಡೋಗಿದ್ದೆ ಸರ್ ನಿಮ್ಮ ಹತ್ರ

ಪ್ರವೀಣ್ ಅಂತ ಹೇಳಿ ಸರ್ ನಿನ್ನೆ ಜ್ವರ ಬಂದಿದ್ವಲ್ಲ ಸರ್ ಕಡಿಮೆ ಆಗಿಲ್ಲ ಈಗ ಆಸ್ಪತ್ರೆಯ ಆಪೊಸಿಟೇ ನಿಂತಿದೀನಿ ಸರ್ ಇಲ್ಲೇ ಹಾಂ ಸರ್ ಬಂದಿದ್ದೆ ಆಸ್ಪತ್ರಿಗೆ ನೀವು ಇರಲಿಲ್ಲ ಸರ್ ಹಾಂ ಸರ್ ತಗೊಂಡಿದೀನ್ ಸರ್ ಆದರೂ ಜ್ವರ ನಿಂತಿಲ್ಲ ಸರ್ ಕಡಿಮೆ ಆಗಿಲ್ಲ

ಹಾಂ ಸರ್ ನಿನ್ನೆ ಹೇಳಿದಿರಲ್ಲ ಸರ್ ಪ್ರಿಕಾಕ್ಷನೆಲ್ಲ ತಗೊಂಡಿದಿನಿ ಸರ್ ಬಿಸಿನೀರು ಮತ್ತು ಟ್ಯಾಬ್ಲೆಟ್ಸು ಮತ್ತು ಊಟದ್ದು ಎಲ್ಲ ಹೇಳಿದಿರಲ್ಲ ಸರ್ ಹಾಗೇ ತಗೊಂಡಿದಿನಿ ಸರ್ ನಾಳೆ ಸರು ಇವಾಗ ಇನ್ನೂ ಜ್ವರ ಕಡಿಮೆ ಆಗಿಲ್ಲ ಸರ್ ಜಾಸ್ತಿ ಆಗಿದ್ದಾವೆ ಅದಕ್ಕೋಸ್ಕರ ಆಸ್ಪತ್ರಿಗೆ ಬಂದಿದ್ದು ಹಾಂ ಸರ್ ಹಾಂ

ಆಯ್ತು ಸರ ಇನ್ನೊಂದು ಟ್ಯಾಬ್ಲೆಟ್ ಕೊಟ್ಟಿದ್ರಲ್ಲ ಸರ್ ಅದು ತಲೆನೋವಿಂದಾ ಏನು ಸರ್

ಓಕೆ ಸರು ಓಕೆ ಸರು ಹಾಂ ಸರ್ ಮರೀಬೇಡಿ ಸರ್ ನಾನು ಮತ್ತೆ ಬರ್ತೀನಿ ಇವಾಗ ಮತ್ತೆ ಆಟೋ ಮಾಡ್ಕೊಂಡ್ ಬಂದಿದಿನಿ ಸರ್ ಮತ್ತೆ ಈಗ ರಿಟನ್ ಹೋಗ್ ಮತ್ತೆ ಬರ್ಬೇಕು ಸರ್ ಆಯ್ತು ಸರ್ ಓಕೆ